ನಮ್ಮ ಮನ್ಯಾಗ ಒಂದಿನ ನಮ್ಮ ರಿಲೇಷನ್ ಬಂದಿದ್ದರು ಅವತ್ತು ನಮ್ಮ ಮನೇಲಿ ಯಾರಿಲ್ಲ ಇವ್ರು ನೋಡಿದ್ರೆ ಊಟಕ್ಕೆ ಸಡನ್ನಾಗಿ ಬಂದುಬಿಟ್ರು ಈಗೇನು ಮಾಡಬೇಕಪ್ಪ ಅಂತ ಗೊತ್ತಾಗಲಿಲ್ಲ ನಾನೂ ಅಷ್ಟ್ರಲ್ಲಿ ಅಡುಗೆ ಇನ್ನೂ ಏನು ಕಲಿತಿದ್ದಿಲ್ಲ ಏನು ಮಾಡುವುದಪ್ಪ ಅಂತಂದಾಗ ಬಂದರು ನಮ್ಮ ಮನೇಲಿ ಆವಾಗೇನು ಮಾಡ್ದೆ ಚಳಿಗಾಲ ಇತ್ತು ಆವಾಗ ಆ ಟೈಮಲ್ಲಿ ಬಂದಿದ್ದರು ನಾನು ಏನು ಮಾಡಿದೆ ಚಳಿಗಾಲ ಇತ್ತು ಎಟ್ ಲೀಸ್ಟ್ ನನ್ಗೆ ಸ್ವಲ್ಪ ಟೀ ಚೆನ್ನಾಗಿ ಮಾಡ್ಕೊಡೋಕ್ಕೆ ಬರ್ತಾ ಇತ್ತು ಈ ಹಸಿ ಶುಂಠಿ ಮತ್ತು ಈ ಮೆಣಸೆಲ್ಲ ಹಾಕಿ ನಾನು ಟೀ ಮಾಡ್ತಾ ಇದ್ದೆ ಮಾಸಾಲೆ ಟೀ ಚೆನ್ನಾಗಿ ಆಗ್ತಿತ್ತು ಅದು ಕುಡಿಯಕ್ಕೂನು ಒಂಥರ ಟೇಸ್ಟ್ ಇತ್ತು ಆಮೇಲೆ ನಮ್ಮ ಮನೆಲ್ಲಿ ಬೆಲ್ಲದ್ದು ನಾನು ಬೆಲ್ಲ ಉಪಯೋಗ ಮಾಡ್ತೀನಿ ಆ ಥರ ಇವಾಗ ನಾ ಏನು ಮಾಡಿದೆ ನನ್ನ ಚಾ ಚಾ ಜಾಗದಲ್ಲಿ ಚಾದಲ್ಲಿ ಶುಂಠಿ ಆಮೇಲೆ ಒಂದೇ ಒಂದು ಮೆಣಸನ್ನು ಕುಟ್ಟಿಬಿಟ್ಟು ಹಾಕಿದೆ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿ ಒಂದು ಹತ್ತು ನಿಮ್ಷವರೆಗೂ ಅದನ್ನು ಕುದಿಸಿ ನಮ್ಮ ಟೇಸ್ಟ್ ಬಂತಾ ನೋಡಿಕೊಂಡು ಬೆಲ್ಲ ಹಾಕಿ ಆವಾಗೊಂದು ಎರಡು ನಿಮಿಷ ಕುಡಿಸಿ ಚೆನ್ನಾಗಿ ಹಾಕಿದ ಮೇಲೆ ಲಾಸ್ಟಿಗೆ ಸ್ವಲ್ಪ ಹಾಳು ಹಾಕಿ ಅದಕ್ಕೆ ಕೊಟ್ಟೆ ಅದು ಕುಡಿದಾಗ ಹೇಳಿದರವ್ರು ಏ ಮಸ್ತ್ ಮಾಡಿದ್ದೀಯಲ್ಲ ಟೀ ಅಂತಂದರು ಆವಾಗ ನನಗನಿಸ್ತು ಟೀ ಪರ್ವಾಗಿಲ್ಲ ಈ ಟೈಮ್ ಈ ಚಳಿಗಾಲಕ್ಕೆ ಬಂದರು ಏನೋ ಒಂದು ಅಡ್ಜಸ್ಟ್ ಆಯಿತು ನಡೀತು ಈಗ ಊಟದ ಟೈಮ್ ಬಂದರೆ ಊಟ ಮಾಡಕ್ಕೆ ಏನೋ ಯಾರೋ ಬಂದಿರ್ತಾರೆ ಮನೆಗೆ ಯಾರಿಲ್ಲ ನಾವು ಹಂಗೇ ಕಳ್ಸಕ್ಕೆ ನಮಗೆ ಮನ್ಸು ಬರಲ್ವಲ್ಲ ಅಂತ ಟೈಮ್ನಾಗೆ ಆಯ್ತು ಬಿಡಂತ ಟೀ ಕೊಟ್ಟೆ ತುಂಬ ಖುಷಿ ಆತು ಯಾಕಂದರೆ ಚೆನ್ನಾಗಿ ಆಗಿದೆ ಅಂದರು ಅಷ್ಟೇ ಸಾಕು ಆವಾಗ ನಂಗೆ ತುಂಬ ಆನಂದ ಆಯ್ತು ಇದೇ ಥರ ಒಂದು ಎರಡು ಸಲ ಬರ್ತಾ ಇದ್ದರು ಬಂದಿದ್ದರು ತಿರ್ಗಿ ನಾ ಏನು ಮಾಡಿದೆ ಯ್ ಒಂದು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಅಥವಾ ನಮ್ಮ ಹೆಂಡತಿ ಯಾರಿದ್ದರೂ ಅವ್ರು ಬಂದಾಗ ಅವ್ರು ಮಾಡೇ ಮಾಡ್ತಿರ್ತಾರೆ ಅದರಲ್ಲಿ ನಾ ಏನು ಮಾಡಿದೆ ನಾನು ಸ್ವಲ್ಪ ಕಲಿಯಬೇಕಪ್ಪ ಅನಿಸ್ತು ಏನಾರೂ ಮಾಡ್ಕೊಂಡು ಎಮರ್ಜೆನ್ಸಿಯಾಗಿ ಯಾರಾದ್ರು ಬಂದಾಗ ಈಗ ಬಂದವ್ರಿಗೆ ನಾವು ಯಾರ ಮನೆಗಾದರೂ ಪಾಪ ಯಾರ ನಮ್ಮ ರಿಲೇಷನ್ನಾಗಿ ಯಾರಾದ್ರೂನು ಹೋದಾಗೂನು ಅವರು ಅವರೂ ಅದೇ ಥರ ಏನಾರೂ ನಮಗೆ ಮಾಡಿಕೊಡ್ತಾ ಇರ್ತಾರೆ ಚೆನ್ನಾಗಿ ನೋಡಿಕೊಳ್ತಾರೆ ಅವರೂ ಬಂದಾಗ ನಾವು ಚೆನ್ನಾಗಿ ನೋಡ್ಕೊಬೇಕಲ್ಲ ಆ ಒಂದು ಕಾರಣಕ್ಕೆ ನನಗೆ ಒಂದು ಟೈಮ್ ಏನು ಅನಿಸ್ತು ಏಯ್ ಏನಾರೂ ಕಲಿಯಬೇಕಪ್ಪ ಇಲ್ಲಪ್ಪಂದ್ರೆ ನೀವು ಇದಾಗಲ್ಲ ನಮಗೆ ತಿಂಡಿ ಮಾಡಕ್ಕೆ ಕಲಿಬೇಕಂತ ಸ್ವಲ್ಪ ನನಗೆ ಅನಿಸ್ತು ಅನ್ಸ್ದಾಗ ಏನಾಯ್ತು ಆಯಿತು ತಿಂಡಿ ಮಾಡೋಂತ ಕಲಿಯಬೇಕಂದಾಗ ನಾ ನಮ್ಮ ನಮ್ಮ ತಾಯಿ ಮಾಡುವಾಗ ಆಮೇಲೆ ನಮ್ಮ ಮನೆಯಲ್ಲಿ ಬೇರೆ ನಮ್ಮ ಹೆಂಡ್ತಿ ಮಾಡುವಾಗ ನಾನು ನೋಡ್ತಾ ಇದ್ದೆ ಎ ಥರ ಮಾಡ್ತಾರೆ ಯಾವ ಥರಯೆಲ್ಲ ನೋಡ್ಕೊತ ಇರ್ತಿದ್ದೆ ಫಾಸ್ಟಾಗಿ ಏನು ಮಾಡ್ಬೋದು ಅದು ಸ್ವಲ್ಪ್ ಥಿಂಕ್ ಮಾಡಿದೆ ಆವಾಗೇನಾಯ್ತ್ ನನಗೆ ಏಯ್ ಮಾಡಬೇಕಾ ಬೇಡ ಕಲಿಯಬೇಕಾ ಅಂತಂದಾಗ ಆಯ್ತು ಏನೋ ಒಂದು ಮಾಡಿ ಕಲಿತಿದ್ದೆ ಅವರೆಲ್ಲ ಥರ ಅಡ್ಗೆ ಮಾಡಿದ್ದು ನೋಡ್ತಾನೇ ಇದ್ದೆ ನೋಡ್ತಾನೇ ಇದ್ದೆ ನೋಡ್ತಾನೇ ಇದ್ದೆ ನೋಡಬೇಕನ್ಸ್ತು ನೋಡಿಬಿಟ್ಟು ನಾನೇನು ಮಾಡಿದೆ ಆಯ್ತಂತೇಳಿ ಕೆಲವೊಂದು ಟೈಮ್ ನಾನು ಮಾಡಿ ನೋಡ್ತೀನಿ ತಡಿ ಅಡ್ಗೆ ಮಾಡ್ಬೇಕಾರೆ ನಮ್ಮ ತಾಯಿ ಇದ್ದಾಗಾಯಿತು ಅವ್ರಿಗೆ ಹೇಳ್ತಿದ್ದೆ ನಾನು ನಾನು ಆಕೆ ಎಲ್ಲ ರೆಡಿ ಮಾಡಿ ನಾ ಕೊಡ್ತೆ ನೀ ಹೇಳ್ದ್ರೆ ನಾ ಮಾಡ್ತೀನಿ ಅವ್ವ ಅಂತೇಳಿ ಹೀಗಂತಿದ್ದೆ ನಮ್ಮ ತಾಯಿಗೆ ಆವಾಗೇನಾತು ಇಲ್ಲ ನಾನು ಮಾಡೋದ್ ನೋಡಿ ಹಂಗೆ ಹಿಂಗೆ ಹಾಕ್ಬೇಕ್ ಹಿಂಗಾಕಪ್ಪ ಅಂತ ಹೇಳ್ಕೊಡ್ತಾಯಿದ್ರು ಆಯಿತು ಆಯಿತು ಅಂತೇಳಿ ನಾವು ಮಾಡ್ತಾ ಮಾಡ್ತಾ ಒಂದು ಸರಿ ಒಗ್ಗರಣೆ ಮಾಡೋದು ಕಲಿತೆ ಫಸ್ಟ್ ಒಗ್ಗರಣೆಗೆಲ್ಲ ಏನೇನು ಬೇಕು ಎಲ್ಲ ಕೇಳಿ ಹೆಚ್ಚಿದೆ ಏನೇನು ಹಾಕ್ಬೇಕು ಜೀರ್ಗೆ ಸಾಸ್ವೆ ಫಸ್ಟ್ ಏನಾಕ್ಬೇಕು ಎಣ್ಣೆ ಹಾಕಿ ಜೀರ್ಗೆ ಸಾಸಿವೆ ಹಾಕಿ ಅದೆಲ್ಲ ಬೆಂದ ಮೇಲೆ ಆಮೇಲೆ ಉಳ್ಳಾಗಡ್ಡಿ ಟಮಾಟಿ ಅದೆಲ್ಲ ಹಸಿಮೆಣ್ಶಿನ್ಕಾಯ್ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಆಮೇಲೆ ಅರ್ಶಿನ ಪುಡಿ ಹಾಕಿ ಉಪ್ಪಾಕಿ ಚೆನ್ನಾಗಿ ಕಲ್ಸ್ಬೇಕು ಮತ್ತೊಂದು ಸಾರಿ ಸ್ವಲ್ಪ ನೀರು ಹಾಕಿ ಅದು ಆಗಿ ಬರೋ ಥರ ನೀರು ಹಾಕಿ ಅದನ್ನು ಒಂದು ಸ್ವಲ್ಪ ಗೊಜ್ಜಂತ ಕರಿತೀವಿ ನಾವು ಗೊಜ್ಜು ಥರ ಮಾಡಿ ಅದನ್ನು ಸ್ವಲ್ಪ ಬೇಯಕ್ಕೆ ಬಿಟ್ಟ ಮೇಲೆ ತಿರ್ಗಿ ನಾವು ರೈಸ್ ಮಾಡಿಟ್ಟುಕೊಂಡಿರ್ತೀವಿ ಅದನ್ನು ತೊಗೊಂಡ್ಬಂದು ಅದಕ್ಕೆ ಹಾಕಿ ಕಲಿಸ್ಬಿಟ್ಟು ತುಂಬ ಆಮೇಲೆ ಕೊನಿಗೆ ಕೊನಿಗೆ ನಮ್ಮ ಕಡೆ ಕೊತ್ತಂಬರಿ ತಗಂಡು ಉದ್ರುಸ್ತೀವಿ ಅದ್ರ ಮೇಲೆ ಅದಿನ್ನೂ ಒಂಥರ ಟೇಸ್ಟ್ ಕೊಡ್ತದೆ ಆವಾಗ ಗೊತ್ತಾಯಿತು ಹೊ ಹಿಂಗೆ ಹಿಂಗೆ ಆಮೇಲೆ ಹೆಂಗಪ್ಪ ಅಂದ್ರೆ ನಮ್ಮ ಅವ್ವ ಹೇಳ್ತಿದ್ಲ್ ಏನಂದರೆ ಈ ಮಾಡಬೇಕಾದ್ರೆ ಏನೋ ಮಾಡು ಮಾಡುವಾಗ ಸ್ವಲ್ಪ ಹಿತವಾಗಿ ಮಿತವಾಗಿ ಬೇಯ್ಬೇಕು ಎಲ್ಲವನ್ನು ಯಾವುದೂ ಕಡಿಮೆಯಾಗಿ ಬೇಯಬಾರ್ದು ಯಾವುದೂ ಜಾಸ್ತಿಯಾಗಿ ಬೇಯಬಾರ್ದು ಅದೊಂದು ಭಾಳ ನಂಗೆ ಲಕ್ಷಕ್ಕೆ ಬಂತು ನಮ್ಮ ತಾಯರು ಹೇಳ್ತಾ ಇದ್ದರು ಆವಾಗ ನಾ ಅನ್ಕೊಂಡೆ ಓ ಇದು ಹಿಂಗ ಹಿಂಗ ಅಂದ್ಕೊಂಡಾಗ ಆಮೇಲೆ ಕೆಲವೊಂದು ಸಾರಿ ಏನಾಗತ್ತಂದರೆ ನಮ್ಮ ತಾಯಿಯಾದ ಮೇಲೆ ನಾ ಒಬ್ಬನೇ ಮಾಡ್ಕೊಬೇಕಾರೆ ಅಡ್ಗೆ ಮಾಡಕ್ಕತ್ತಿದ್ದೆ ಅಲ್ಲಿ ನನಗೆ ಗೊತ್ತಿಲ್ಲ ಕೆಲವೊಂದು ಸರಿ ಹೆಚ್ಚು ಕಡಿಮೆ ಒಂದು ಸಲ ಬೆಂದಿದ್ದೆ ಇಲ್ಲ ಒಂದು ಸಲ ಬೇಯುತ್ತೆ ಕೆಲವೊಂದು ಸರಿ ಸಿಕ್ಕಾಪಟ್ಟೆ ಒತ್ತೊಗ್ಬಿಟ್ಟಿತ್ತು ಆವಾಗ ಗೊತ್ತಾಯಿತು ಯಾ ಆಮೇಲೆ ಫಸ್ಟ್ ಯಾವ್ದು ಹಾಕ್ಬೇಕು ಸೆಕೆಂಡ್ ಯಾವ್ದು ಕನ್ಫ್ಯೂಷನ್ ಆಗ್ಬಿಟ್ಟು ಸಡನ್ನಾಗಿ ನಾವು ಸಿಂಗಲ್ಲಾಗಿ ಮಾಡಿದಾಗ ಆಮೇಲೆ ಯಾವ ಉಲ್ಟಾ ಪಲ್ಟಾ ಹಾಕದು ಏನು ಯಾವುದು ಯಾವ್ದು ಫಸ್ಟ್ ಹಾಕಿರ್ ಹೆಂಗ್ ಬೇಯ್ತೈತಿ ಯಾವ್ದು ಆದ ಮೇಲೆ ಏನಾಕ್ಬೇಕು ಅನ್ನೋದೇ ಗೊತ್ತಾಗಿದ್ದಿಲ್ಲ ನಂಗೆ ಆ ಥರ ಇದ್ದಾಗ ಏನಾಯ್ತು ಇರಲಿ ಬಿಡು ಅಂತಂದು ಒಂದು ಸಲ ಮಾಡಿದೆ ಸರಿ ಅನಿಸ್ಲಿಲ್ಲ ಯಾಕಂದರೆ ನಾ ಉಲ್ಟಾ ಪಲ್ಟಾ ಹಾಕ್ಬಿಟ್ಟಿದ್ದೆ ಅವತ್ತು ಫಸ್ಟ್ ಇದು ಜೀರ್ಗೆ ಸಾಸ್ವೆ ಎಣ್ಣೆ ಹಾಕೋದ್ಬಿಟ್ಟು ಫಸ್ಟ್ ಉಳ್ಳಗಡ್ಡಿ ಅವನ್ನೆಲ್ಲ ಹಾಕಿ ಆಮ್ಯಾಲೆ ಜೀರ್ಗೆ ಸಾಸ್ವೆ ಹಾಕಿ ಬೇಯಿಸಿದೆ ಎಲ್ಲಿ ಬೇಯಬೇಕು ಜೀರ್ಗೆ ಸಾಸ್ವೆ ಹೀಗಾಗಿ ಸಮ ಸತಿ ಸರಿಯಾಗಲ್ಲ ಹೋಗ್ಲಿ ಅಂತ ಬಿಟ್ಟುಬಿಟ್ಟೆ ಹೋಗಲಿ ಮತ್ತೇನು ತಿರ್ಗಿ ಇದೇ ಥರ ಆದಾಗ ನಾನೊಂದು ದಿನ ಏನದು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ ನಮ್ಮ ನಾನು ನಮ್ಮ ಫ್ಯಾಮಿಲಿ ಹೋದಾಗ ಏನಾಯಿತು ಅವ್ರ ಫ್ಯಾಮಿಲಿಯೆಲ್ಲ ಚೆನ್ನಾಗಿದ್ರು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಅವತ್ತು ನಾವು ಇರೊಕ್ಕೆಲ್ಲ ಒಳ್ಳೆಯ ಇದು ಮಾಡಿದರು ಆಮೇಲೆ ನಮ್ಮ ಊ ಮಕ್ಳ ಕತೆಲ್ಲ ಚೆನ್ನಾಗಿ ನೋಡಿಕೊಂಡು ಊಟಕ್ಕೆಲ್ಲ ಚೆನ್ನಾಗಿ ಇದು ಮಾಡಿ ಅವ್ರು ಮನೆಗೆಲ್ಲ ಅವ್ರ ಹೆಂಡತಿ ಇದ್ಲು ನಮ್ಮ ಫ್ರೆಂಡ್ ಹೆಂಡತಿ ಅವರು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಆ ಥರ ಇದ್ದಾಗ ನಮ್ಗೇನು ಅನಿಸ್ತು ಒಂದು ಸಾರಿ ಅವರನ್ನೂ ಮನೆಗೆ ಕರಿಬೇಕು ಅತಿಥಿಗಳು ಯಾಕಂದರೆ ಮನೆಗೆ ಅತಿಥಿಗಳು ಬರ್ತಾ ಇರಬೇಕು ಸಂಬಂಧಿಕರುಗಳು ಬರೋದು ಹೋಗ್ತಾ ಇರಬೇಕು ಇದೊಂಥರ ಏನಾಗಿತ್ತಂದರೆ ಹಿಂದಿನ ಕಾಲದಾಗೆಲ್ಲ ಅತಿಥಿಗಳು ಬಂದರೆ ಮನೆಗೆ ಮನೆಗೆ ಯಾರಾರೂ ಬಂದರೆ ಖುಷಿ ಆಗ್ತಿತ್ತು ಹಿಂದಿನ ಕಾಲದಲ್ಲಿ ಮನೆಗೆ ಯಾರೋ ಬಂದ್ರೆ ಏ ನಮ್ಮ ಮನೆಗೆ ಅವ್ರು ಬಂದರು ನಮ್ಮ ಮನೆಗೆ ಇವ್ರು ಬಂದರು ಅನ್ನಕತ್ತಿದ್ರು ನಮ್ಮ ಊರಾಗ ಹಳ್ಳಿಯಾಗೆಲ್ಲ ಈ ಥರ ಅಂತಿದ್ದರು ಈಗ ಅತಿಥಿಗಳು ಯಾಕಾರೂ ಬರ್ತಾರಪ್ಪ ಇವರೆಲ್ಲ ಯಾಕಾರೂ ಬರ್ತಾರಪ್ಪ ಅನ್ನೋ ಕಾಲ ಈಗಾಗಿದೆ ಹಂಗೆ ಆವಾಗೆಲ್ಲ ಎಷ್ಟು ಖುಷಿ ಅಂದರೆ ಯಾರಾದರೂ ಬಂದರೆ ತುಂಬ ಖುಷಿ ಅವರಿಗೆ ಏ ಅದನ್ನು ಮಾಡು ಇದನ್ನು ಮಾಡು ಹಿಂಗ್ ಮಾಡು ಅದು ತೊಗೊಂಬಾ ಇದು ತೊಗೊಂಬಾ ಮಾಡೋಣ ಅವ್ರಿಗೆ ಹಿಂಗೆ ಅವರಿಗೇನು ಇಷ್ಟ ಅವರಿಗಿಂಥ ಇದಿಲ್ಲ ಇದ್ನ ಮಾಡಿದ್ದೀನಿ ಆಮೇಲೆ ಇವರು ಮಾಡಿರೋ ಅಡುಗೇನ ಅವ್ರು ಇಷ್ಟ ಆಗ್ತಿತ್ತು ಅಷ್ಟು ಚೆನ್ನಾಗಿರ್ತಿತ್ತು ಆವಾಗೆಲ್ಲ ಏನೋಪ್ಪ ಅದು ಅದು ಆಗಿನ ಕಾಲ ಬಂದೋರಿಗೂ ಖುಷಿ ಕೊಡ್ತಾ ಇದ್ರು ತಾವು ಖುಷಿ ಖುಷಿಯಾಗಿದ್ರು ಅದು ಆಗಿನ ಕಾಲ ಅದೇ ಥರ ನಮ್ಗೆ ಈಗಿನ ಕಾಲದ ಇರಬೇಕಂತ ನಾವು ಅನ್ಕತಿವಿ ಯಾರಾದರೂ ಕೆಲವೊಂದು ಜಗಳಗಳು ಹಾಗೂ ಇವೆಲ್ಲ ಈಗಿನ ಕಾಲದ ತುಂಬ ಜನ ಭಾಳ ಡಿಫ್ರೆಂಟ್ ಅಂದರೆ ಸೆಲ್ಫಿಶ್ಟ್ ಅಂತಾರೆ ಏನೋ ಅದಕ್ಕೆ ಏಕಾಂಗಿತನ ಬೇಕು ಅನ್ನೋರೇ ಜಾಸ್ತಿ ಆಗಿದಾರೆ ಇವಾಗೆಲ್ಲ ಅಂಥದ್ದೆಲ್ಲ ನಾವು ಏಕಾಂಗಿತನ ಬೇಕಿಲ್ಲಂತಲ್ಲ ಆದ್ರೆ ಮನುಷ್ಯ ಯಾವ ಥರ ಏಕಾಂಗಿತನ ಇರಬೇಕಂದ್ರೆ ಕೆಲಸದಲ್ಲಿ ಸುಸ್ತಾದಾಗ ಮಾತ್ರ ಏಕಾಂಗಿತನ ಇರಬೇಕು ಆ ಥರ ಸಂಬಂಧಿಕರೇ ಜಗಳಾಡಿ ಯಾಕೆ ಬರ್ತಾರಪ್ಪ ಇವರು ಹಿಂಗಾಗಿ ಅನ್ನಂಗಿರಬಾರ್ದು ಆ ಥರ ಈ ಕಾಲ ಇದೆ ಬಟ್ ಈಗಿನ ಕಾಲ ಏನೋ ಒಂದು ಅದು ಜ ಏಕಾಂತದಲ್ಲಿರಬೇಕು ಅನ್ನೋರು ಎಲ್ಲ ನಮ್ಮ ನಾವು ನಾವು ನೋಡ್ಕೋಬೇಕು ಅವ್ಯಾಕೆ ಮಾಡಾಕ್ಬೇಕು ಇವ್ರಿಗೆ ಅವೆಲ್ಲ ಈಗಿನ ಕಾಲ್ದಗಂತಾದ್ರೆ ಅವಾಗೆಲ್ಲ ಇದ್ದಿಲ್ಲ ಇಂಥವೆಲ್ಲ ಹೇಳಿದೆನಲ್ಲ ಆವಾಗಿನ ಕಾಲಕ್ಕೆ ಖುಷಿ ಆಗ್ತಿತ್ತು ಈಗಿನ ಕಾಲ್ದಾಗ ಕಷ್ಟ ಆಗಕತ್ತೈತೆ ಎಲ್ಲರಿಗೂ ಏನೂ ಮಾಡೋಕ್ಕಾಗಲ್ಲ ಆದರೂ ಈಗಿನ ಕಾಲ್ದಲ್ಲಿ ನಮ್ಮ ಫ್ರೆಂಡ್ಸ್ಗಳಿದ್ದಾರೆ ಇನ್ನೂ ಕೆಲ್ವೊಂದು ಸಂಬಂಧಿಕರಿದ್ದಾರೆ ತುಂಬಾ ಅವ್ರನ್ನೂ ಚೆನ್ನಾಗಿ ನೋಡ್ಕತಿವಿ ಅವ್ರು ಬಂದಾಗ ನಾವು ಸರ್ ನಾ ಏನು ಮಾಡಿದೆ ಭಾಳ ಒಂದು ಸಾರಿ ನನ್ನ ಹೆಂಡ್ತಿಗ್ ಹೇಳ್ದೆ ಅದನ್ನು ಮಾಡು ಇದನ್ನು ಮಾಡು ನೋಡು ಯಾರಾರೂ ಬಂದರೆ ಸ್ವೀಟ್ ಮಾಡ್ಬೇಕೇನು ಸ್ವಲ್ಪ ಯಾರಾದರೂ ರಿಲೇಷನ್ಸ್ ಬಂದರೆ ಅಥವಾ ಫ್ಯಾಮಿಲಿಗಳು ಬಂದರೆ ಅವ್ರ್ಗೊಂದು ಸ್ವೀಟು ಅದ್ರ ನಂತರ ಏನಾದರೂ ಬೇರೆ ಅಡುಗೆ ಮಾಡಬೇಕು ಮೊದಲೊಂದು ಸ್ಪ್ ನಾವು ಬಂದೋರಿಗೆ ಊಟಕ್ಕೊಂದು ಸಿಹಿಯಾದ ತಿಂಡಿ ಮಾಡಿಕೊಡ್ಬೇಕು ಅಂತ್ಹೇಳಿದೆ ಆವಾಗ ಅಯಿತಂತೇಳಿ ಮೊದಲೊಂದು ಯಾವುದೋ ಒಂದು ದಿನ ಶಾವ್ಗೆ ಪಾಯಸನೋ ಅಥವಾ ಶಿರಾನೋ ಅಥವಾ ಯಾವುದೇ ಒಂದು ಇದನ್ ತಗೊಂಡು ನಾವು ಮಾಡ್ತಿದ್ವಿ ನಮ್ಮ ಮನೆಲ್ಲಿ ಇಲ್ಲಾಂದರೆ ಬೆಲ್ಲದ ಸಜ್ಜಕ ಅಂತ ಮಾಡ್ತೀವಿ ನಾವು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಕುಟ್ಟಿ ಹಾಕ್ ಮಾಡಿದರೆ ತುಂಬ ಚೆನ್ನಾಗಾಗೋದು ಅದನ್ನು ಮಾಡಿದೆವು ಅದ ನಂತ್ರ ನಾವೆನಂತೀವಿ ಅನ್ನ ಸಾರು ಅಥವಾ ರೊಟ್ಟಿ ಪಲ್ಯ ಅದನ್ನು ಮಾಡಿ ಕೊಡ್ತಿದ್ವಿ ಇದು ಇನ್ನೊಂದು ಎಂತ ಅತಿಥಿ ಸತ್ಕಾರದಲ್ಲಿ ಮೊದಲು ಸಿಹಿ ಕೊಡ್ಬೇಕು ಅನ್ನೋದು ನಮಗೊಂದು ತಲೆಯಾಗ ಯಾಕಂದರೆ ಹೇಳ್ತಿದ್ರು ಆವಾಗ ಹಿಂದಿನ ಕಾಲದಾಗ ಯಾರೇ ಅತಿಥಿಗಳು ಬರಲಿ ಮೊದಲೊಂದು ಸಿಹಿ ಕೊಡ್ತಿದ್ದರು ಸಿಹಿ ಅಡುಗೆ ಮಾಡಿ ಆಮೇಲೆ ಬೇರೆ ಇದು ಮಾಡ್ತಿದ್ದರು ಹಾಗಾಗ್ ನಾವು ಏನು ಮಾಡ್ತೀವಿ ನಮ್ಮ ಮನೆಲ್ಲಿ ಏನಪ್ಪ ನಾವು ಸಿಹಿ ಅಂದ್ರೆ ರವಾದು ಮಾಡ್ತೀವಿ ಆಮೇಲೆ ಇದನ್ನು ಮಾಡ್ತೀವಿ ಏನಂದಪ್ಪಂದ್ರೆ ಈ ಓ ನಮ್ಮ ಕಡೆ ಒಂದು ಅದು ಗುಳಗುಳ್ಗಿ ಗುಳ ಗುಳ್ಗಿಯಿಂದ ಏನೋ ಹೇಳ್ತಿವದು ಗೊತ್ತಿಲ್ಲ ಗೌಲಿಯ ಗೌಲಿ ಅಂತೇನೋ ಅಂತಾರೆ ಅದ್ರಲ್ಲೊಂದು ಸಿಹಿ ಮಾಡ್ಕೊಡ್ತಾರೆ ಅದನ್ನ ಮಾಡಿ ಮಾಡಿ ಇಟ್ಟಿರ್ತಿದ್ದರು ಆವಾಗೆಲ್ಲ ಅದನ್ನೆಲ್ಲ ಹಿಂಗೆ ಕೈಯಲ್ಲಿ ಹೊಸೆದು ಮಾಡಿ ಇಟ್ಟಿರ್ತೀವಿ ನಾವು ಅದನ್ನು ತಗೊಂಡು ಅದನ್ನ ಅಡ್ಗೆ ಮಾಡ್ದ್ರೆ ತುಂಬಾ ರುಚಿ ಆಗೋದು ಒಂಥರ ಗೋಧಿ ಹುಗ್ಗಿ ಥರ ಆಕ ಆಗೋದದು ಅದನ್ನು ತಗೊಂಡು ಆ ಥರದ್ದು ಮಾಡಿಕೊಟ್ಟರೆ ತುಂಬಾ ಇಷ್ಟಪಡ್ತಿದ್ದರು ಆವಾಗ ಈಗ ಅದನ್ನ ಭಾಳ ಗೌಲಿ ಅಂತ ಕರೀತಿದ್ದರದಕ್ಕೆ ಆದ ನಂತರ ಯಾರೂ ಮಾಡ್ತಾನೇ ಇಲ್ಲ ನಿಜ ಹೇಳ್ಬೇಕಂತಂದ್ರೆ ಈಗ ಆ ಥರ ಗೌಲಿ ಮಾಡಿ ಅದನ್ನು ಭಾಳ ತುಂಬ ತುಂಬ ಟೇಸ್ಟ್ ಆದರೂ ತುಂಬ ಆರೋಗ್ಯಕ್ಕೆ ಒಳ್ಳೆದಾಗೋದದು ಅದನ್ ಮಾಡೋ ರೀತಿ ಹೆಂಗೈತಿ ನನಗೆ ಮರ್ತಿದ್ದೀನೀಗ ಅದೇನೋ ಮಾಡ್ತಿದ್ದರು ನನಗೂ ನೆನಪಿಲ್ಲ ಇವಾಗ ಅದು ಮಾತ್ರ ತುಂಬಾ ಯಾವಾಗಲೂ ಚೆನ್ನಾಗಿ ನೋಡ್ಕೋಬೇಕು ಬಂದ ಅತಿಥಿಗಳ್ನ ಯಾವಾಗ ಚೆನ್ನಾಗಿ ನೋಡ್ಕ್ಯಬೇಕು ಯಾವಾಗ ನಾವು ಅವ್ರನ್ನ ಚೆನ್ನಾಗಿ ನೋಡಿ ಯಾವಾಗ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊತಿವಿ ಅವ್ರು ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕತಾರೆ ಹೇಳ್ದ್ನಲ್ಲ ಯಾರಿಗೆ ನಾವು ಗೌರವ ಕೊಡ್ತೀವಿ ಅವ್ರು ನಮ್ಗೆ ಗೌರವ ಕೊಡ್ತಾರೆ ಏನೇ ಸಮಸ್ಯೆಗಳಿರಲಿ ಅವೆಲ್ಲ ನಮ್ಗೆ ಬೇಕಾಗಿಲ್ಲ ಈ ಜೀವನದಲ್ಲಿ ಅತಿಥಿಗಳಿಗೆ ಸತ್ಕಾರ ತುಂಬ ಮುಖ್ಯ ಅತಿಥಿಗಳು ಚೆನ್ನಾಗಿರ್ಬೇಕಂದರೆ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಎಲ್ಲ ಜೀವನ ಸರಾಗವಾಗಿ ನಡಿತೈತಿ ಅನ್ನೋ ಒಂದು ನಮ್ದು ಕಾನ್ಸೆಪ್ಟ್ ಈಗ ಹೆಂಗಪ್ಪಾ ಅಂದ್ರೆ ಹಿಂದಿನ ಕಾಲದಾಗ ಅದು ಯಾಕೆ ನನಗೆ ಎಲ್ಲ ಬಂದವ್ರಿಗೂ ಚೆನ್ನಾಗಿದ್ರು ಹೋಗೊರ್ಗೆ ಬ ಬ ಬ ಯಾರೇ ಬರಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದರು ಅತಿಥಿಗಳ್ಗೆ ಇದು ಆಗಿನ ಕಾಲ ಅಲ್ಲ ಆದರೂ ನಾವು ಈಗ ಆ ಥರ ಮಾಡಿದರೆ ಏನೋ ಒಂದು ನಮಗೆ ಖುಷಿ ಯಾಕಂತಂದರೆ ಆ ಥರ ಮಾಡಿದ್ರೆ ಭಾಳ ಖುಷಿ ಅನಿಸುತ್ತೆ ದೇವರು ಒಬ್ಬರಿಗೆ ಎಲ್ಲಾದರೂ ಒಂದು ಏನಾದರೂ ಒಂದು ಸಹಾಯ ರೂಪದಲ್ಲಿ ಸಿಗ್ತಾನೆ ಅನ್ನೋದಕ್ಕೆ ನಾವು ಯಾಕಂದರೆ ಎಲ್ಲರೂ ಖುಷಿಯಾಗಿರೋಣ ಅನ್ನೋ ಮಾತು ಕಾರಣ ಇಲ್ಲಾಂದರೆ ಇದು ಬಿಟ್ರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ಚೆನ್ನಾಗಿದ್ರೆ ಮಾತ್ರ ಅತಿಥಿ ಸ ದೇವೋ ಭವ ಅಂತ ಕರಿತೀವಿ ಮಾತ್ರ ಅದು ಒಂದು ನಾವು ತಿಳ್ಕೊಂಡು ಅತಿಥಿಗಳಿಗೆ ಬಂದವ್ರಿಗೆ ಚೆನ್ನಾಗಿ ನೋಡ್ಕೊಂಬಿಟ್ಟರೆ ಯಾವುದೇ ಕಾರಣಕ್ಕೂ ಮನುಷ್ಯನಿಗೆ ಯಾವುದೇ ಸಮಸ್ಯೆ ಬರೋದಿಲ್ಲ ಯಾಕಂತಂದರೆ ಯಾವುದೇ ಯಾವುದೇ ನಾವು ಅತಿಥಿ ಸತ್ಕಾರ ಯಾರಿಗೆ ಮಾಡಿದ್ರೂ ಅದರಿಂದ ನಮಗೆ ಒಳ್ಳೇದಾಗತ್ತೆ ಹೊರ್ತು ಯಾವಾತ್ತಿಗೂ ನಾವು ನಮ್ಮ ತೊಂದರೆ ಆಗಲ್ಲ ಇಷ್ಟು ಮಾತ್ರ ಹೇಳ್ತಿನಿ ದಯವಿಟ್ಟು ಹೇಳ್ತಿನ್ ನಮ್ಮ ಹುಡುಗ ಹೇಳ್ದಂಗೆ ಲೇ ಹಾಗೆಲ್ಲಾ ಮಾಡಿ ಒಂದು ಸಾರಿ ಭಾಳ ಬಂದವ್ರಿಗೆ ಸುಮ್ಮನೆ ಬೈತಾ ಇದ್ದ ಹಾಗೆಲ್ಲ ಮಾಡಬೇಡಪ್ಪ ಮಾಡೊ ತಪ್ಪಾಗುತ್ತೆ ಅದಕ್ಕೆಲ್ಲ ಹೆಂಗಾರ ಮಾಡಿ ಮಾರಾಯ ಬಂದವ್ರ್ಗೆ ಮೊದಲು ಚೆನ್ನಾಗಿ ನೋಡಿಕೊಳ್ಳಿ ಆಮೇಲೆ ನಿಮಗೆಲ್ಲ ದೇವರು ಒಟ್ಟು ಚಂದಾಗಿ ನೋಡ್ಕೊಂತಾನೆ ಅಂತ ಹೇಳ್ತಿದ್ದೆ ನಮ್ಮ ಹುಡುಗ ಯಾಕಂದರೆ ಅವನು ಒಬ್ಬನು ಹೀಗಿದ್ದ ಒಬ್ಬನು ಹಾಗಿದ್ದ ಅಂದರೆ ಗೊತ್ತಾಯಿತು ನನಗೆ ಏನೇ ಹೇಳಿ ಅತಿಥಿ ದೇವೋ ಭವ ಅನ್ನೋದು ಬಹಳ ಸತ್ಯ ಅದು